ಇದು ಅಡಿಗೆ ಅಂತ ಬಂದ್ರಾ ನಾವು ಯೂಟೂಬು ಅದೆಲ್ಲ ನೋಡಿ ಕಲ್ತಿಲ್ಲ ಈಗೀಗ ಸ್ವಲ್ಪ ಸ್ವಲ್ಪ ನೋಡ್ತೀವಿ ಮಟ ನಮ್ದ ಹೇಗಿತ್ತು ಅಂತಂದ್ರ ನಾವು ಅಡಿಗೆನೆಲ್ಲ ಕಲ್ತಿದ್ದು ನಮ್ಮ ತಾಯಿ ನಮ್ಮ ಅತ್ತೆ ನಮ್ಮ ಅಪ್ಪನ ಅಕ್ಕ ಇರ್ಬೊದು ನಮ್ಮ ನಮ್ಮ ನ ಮನೇಲೆ ಎಲ್ಲರು ನಾವು ನಮ್ಮದು ತುಂಬು ಕುಟುಂಬ ಅದರಲ್ಲಿ ನಾವು ಎಲ್ಲಾನು ಮಾಡ್ತಿದ್ವಿ ಎಲ್ಲನು ಕಲಿಸ್ತಿದ್ದರು ಈವನ್ನು ರೊಟ್ಟಿ ಮಾಡೋದು ಇರ್ಬೌದು ಪಲ್ಯ ಇರ್ಬೋದು ಎಲ್ಲವನ್ನು ಮಾಡೋದು ಕಲೀತಿದ್ದರು ಬಟ್ ಅದು ನಾವು ಎಷ್ಟು ಮಾಡ್ತಿದ್ವೋ ಅಷ್ಟು ಖುಷಿ ಪಡ್ದ ಪಡೋವಂಥ ಜನ ಎಲ್ಲರು ನಮ್ಮ ಸುತ್ತ ಮುತ್ತ ಇರೋರೆಲ್ಲ ಖುಷಿ ಪಡುವಂಥದನಾ ರಿಯಾಕ್ಷನ್ ಹಾಗೇ ಇರ್ತಿತ್ತು ಅವ್ರ್ದ ಎಲ್ಲಾದನ್ನು ಎಲ್ಲಾ ಇಷ್ಟು ಸಣ್ಣ ವಯಸ್ಸಲ್ಲೇ ಎಲ್ಲಾ ಮಾಡ್ತರೆ ನಾವೆಲ್ಲ ಸ್ಕೂಲ್ ಟೈಮಲ್ಲೆ ನಾವೆಲ್ಲ ಮಾಡಾಕೆ ಕಲ್ತ ಬಿಟ್ವಿ ಯಾಕಂದರೆ ನಾವು ಹಳ್ಳಿಯಿಂದ ಬಂದಿದ್ದು ತವ್ರ ಮನೆಯೆಲ್ಲ ನಮ್ದ ಹಳ್ಳಿ ಅಲ್ಲೆ ನಮ್ಮದು ಹೇಗಿತ್ತು ಅಂತಂದರೆ ಸೆವೆಂತ್ವರೆಗು ನಾವು ಅಲ್ಲೇ ಅಲ್ಲೇ ನಮ್ಮ ತಾಯಿ ಮನ್ ತಾಯಿ ಜೊತೆಗೆ ಇದ್ದಿದ್ದು ತಂದೆ ತಾಯಿ ಜೊತೆಗಿದ್ವಿ ಅಲ್ಲೆ ಎಲ್ಲಾ ಆಲ್ಮೋಸ್ಟ್ ಸ್ವಲ್ಪ ಕಲ್ತಿದ್ವಿ ಆಮೇಲೆ ನಾವು ಮುಂದಿನ್ದ ವಿದ್ಯಾಭ್ಯಾಸಕ್ಕೆ ಅಂತಂದ್ರ ಮತ್ತು ಬೇರೇವು ಬೇರೆ ಕಡೆ ನಾವು ಊರಿಗೆ ಹೋದ್ವಿ ಅಲ್ಲೇ ನಮ್ಮ ಸೋದರತ್ತೆ ಊರಲ್ಲಿ ನಾವು ವಿದ್ಯಾಭ್ಯಾಸ ಮುಂದುವರ್ಸ್ಬೇಕಾಯಿತು ಅವಾಗ ನಾವು ಅಲ್ಲಿ ಏನೋ ಅಂದ್ರ ತಂದೆ ತಾಯಿ ಮನೆಯೊಳಗೆ ನಾವು ಏನು ಮಾಡಲಿಲ್ಲ ಅಂದ್ರ ನಡಿತೈತೆ ಬಟ್ ಅಲ್ಲಿ ಮಾಡ್ಲೇಬೇಕಾಯಿತು ಅಲ್ಲಿ ನಮ್ಮದು ಭಾಳ ಅಂದ್ರ ಭಾಳ ಕಲ್ತ್ವಿ ನಾವು ಎಲ್ಲಾ ರೀತಿಯಿಂದಾನು ರೊಟ್ಟಿ ಮಾಡೋದಿಂದ ಇಡ್ದು ರೊಟ್ಟಿ ಪಲ್ಲೆ ಎಲ್ಲ ಏನೋ ಒಂದು ಸ್ಪೆಷಲ್ ಏನೋ ಮಾಡ್ಬೇಕಂತಂದರೂನು ಅದುನ್ನು ಕಲತ್ವಿ ನಾವು ಬಟ್ ಒಂದು ಕೆಲ್ವೊಂದು ಸರಿ ಎಲ್ಲಾ ಇದೂ ಪಲ್ಯ ಸಾಂಬಾರು ಎಲ್ಲಾ ಒಂದು ಸ್ವಲ್ಪ ಏನೋ ಡಿಫ್ರೆಂಟ್ ಮಾಡೋದು ಮಾಡ್ತಾ ಇದ್ವಿ ಏನೋ ಕೆಲ್ವೊಂದನ್ನು ಕೆಲ್ವೊಂದು ಸರ್ತಿ ಅದಿಕ್ಕೆ ಏನೋ ನಮ್ಮುಗ ನಮ್ಗ ಏನು ಅನ್ಸುತ್ತೋ ಅದನ್ನ ಹಾಕಿ ಮಾಡ್ತಿದ್ವಿ ಅಂದ್ರ ಏನೋ ಒಂದು ಶೇಂಗಾ ಆಮೇಲೆ ಟೊಮ್ಯಾಟೊ ಎಲ್ಲ ಹುರ್ದು ಸಾಂಬಾರು ಮಾಡಿದ್ವಿ ಅದೇನೋ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಏನೋ ಮಾಡ್ತಿದ್ವಿ ಆವಾಗ ಯಾಕಂದ್ರ ಕಲಿಯೋ ಟೈಮಲ್ಲವಾ ಕಲಿವು ಟೈಮ್ ಅದು ಅವಾಗ ನಮ್ಗ ಏನೋ ಒಂದು ಒಂದು ಹೆಜ್ ಸಲ್ಪ ಜಾಸ್ತಿ ಹಾಕಿದ್ರ ಟೇಸ್ಟ್ ಬರ್ತೈತಿ ಅನ್ನೋ ಒಂದು ಉದ್ದೇಶಕ್ಕೆ ಸ್ವಲ್ಪ ಏನೇನೋ ಎಲ್ಲಾ ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಟೇಸ್ಟ್ಗೆ ಇರಲಿ ಅಂತೇಳಿ ಚೆನ್ನಾಗಿ ಮಾಡ್ತಿದ್ವಿ ಅದು ಎಲ್ಲರು ಖುಷಿ ಪಡ್ತಿದ್ದರು ಸ ಈ ಒನ್ ಸಾಂಬಾರು ಇರ್ಬೋದು ಪಲ್ಯ ಇರ್ಬೋದು ಒಂದು ಕೋಸಂಬರಿ ಮಾಡ್ತಿದ್ವಿ ಅಡುಗೆ ಅಂತಂದರೆ ನನ್ಗ ಭಾಳಂದರೆ ಭಾಳ ಇಷ್ಟ ಅಡಿಗೆ ಮಾಡುದು ಅಂತಂದ್ರ ಇವತ್ತೊಂದು ಹಬ್ಬ ಬಂತು ಅಂತಂದರೆ ಅಲ್ಲಿ ಚಪಾತಿ ರೊಟ್ಟಿ ರೊಟ್ಟಿ ಚ ಅಂದ್ರ ಬೀಕ್ ಕಟ್ಟಗೆ ರೊಟ್ಟಿ ಚಪಾತಿ ಚಟ್ನಿ ಪುಡಿಗಳು ಎಲ್ಲಾ ಥರ ಚಟ್ನಿ ಪುಡಿಗಳು ಉಪ್ಪಿನಕಾಯಿ ಕೋಸಂಬರಿ ಇರ್ಬೋದು ಕಾಳು ಪಲ್ಲೆ ಇರ್ಬೋದು ಈವನ್ ಬದನೇ ಕಾಯಿ ಪಲ್ಲೇ ಇರ್ಬೋದು ನಾವು ಈ ಕಡೆ ಧಾರವಾಡ ಅಂದ್ರ ಬದನಿ ಕಾಯಿ ಭಾಳ್ ಇಷ್ಟ ಬದನಿಕಾಯಿ ಎಣ್ಗಾಯಿ ಮಾಡ್ಬೋದು ಎಣ್ಗಾಯಿ ಮಾಡ್ತಿದ್ವಿ ಎಣ್ಗಾಯಿ ಶೇಂಗಾ ಚಟ್ನಿ ಹುರಳಿ ಚಟ್ನಿ ಅಗ್ಸಿ ಚಟ್ನಿ ಎಲ್ಲಾನು ಮಾಡ್ಕೊಂಡು ಎಲ್ಲಾ ರೀತಿಯಿಂದ ಅಡಿಗೆ ಮಾಡೊದು ಈವನ್ ಪಾಯಸ ಮಾಡುದು ಅದರ ಜೊತೆ ಮಿರ್ಚಿ ಶ್ಯಾವ್ಗೆ ಪಾಯಸ ಗೋದಿ ಹುಗ್ಗಿ ಹೋಳಿಗಿ ಶೇಂಗಾ ಹೋಳಿಗಿ ಎಲ್ಲಾ ಮಾಡ್ತೀವಿ ಅಂದ್ರ ಹೂಣ್ಗದ ಹೋಳಿಗಿ ಅಂದ್ರ ಭಾಳ ಇಷ್ಟ ಎಲ್ಲರಿಗು ನಮ್ಮ ಮನೆಯಲ್ಲಿ ಹೂಣ್ಗದ ಹೋಳಿಗಿ ಭಾಳ ಚೆನ್ನಾಗಿ ಮಾಡ್ತಳಾ ಯಾಕಂದರೆ ಇಲ್ಲಿ ನಾವು ಇಲ್ಲಿ ಧಾರವಾಡಕ್ಕೆ ಬ ಗಂಡನ ಮನೆ ಒಳಗ ನಾವು ಹೋಳಿಗೆ ಅಂದ್ರ ಭಾಳನೆ ಇಷ್ಟ ಎಲ್ಲರು ಹೋಳಿಗಿ ತಿಂತಾರ ಈ ಭಾಳ ಚೆನ್ನಾಗ್ ಮಾಡ್ತಳ ಹೋಳ್ಗಿನ ಅಂತೇಳಿದ್ವಿ ಹೋಳ್ಗಿ ಸಿ ಹೋಳ್ಗಿ ಅಂತೂ ಹೂಣ್ಗದ್ ಹೋಳಿಗಿ ಮಾಡ್ತೀವಿ ಸಜ್ ಈಗ ಸಜ್ಕ ಇರ್ತೈತಲ್ಲಾ ಸಜ್ಕ ತಿರ್ಗಿಸಿ ತಿರಿವಿ ನ ಅದರದ್ದು ಹೋಳ್ಗಿನು ಮಾಡ್ತೀವಿ ಜಾಸ್ತಿ ಆಲ್ಮೋಸ್ಟ್ ಅಂತಂದ್ರ ಹೂಣ್ಗುದ್ದು ಅಮಾವಾಸಿಗೊಮ್ಮೆ ನಾವು ಕಂಪಲ್ಸರಿ ಹೋಳ್ಗಿ ಮಾಡ್ತೀವಿ ಇಲ್ಲಾ ಕಡುಬು ಮಾಡ್ತೀವಿ ಒಟ್ಟ ಹೂಣ್ಗುದ್ದು ಕಡಲಿ ಬ್ಯಾಳೆ ಹೂಣ್ಗ ಮಾಡ್ಕೊಂಡು ಮಾಡ್ತೀವಿ ಅದನ ಹೋಳ್ಗಿ ಮಾಡಿ ಅದ್ರ ಜೊತೆ ಶಿ ಈಗ ಮಾವಿನ ಹಣ್ಣು ಸೀಜನಿದ್ದರೆ ಶಿಕಂಡಿ ಮಾಡ್ತೀವಿ ಇದೆಲ್ಲ ಮಾಡ್ತಿವಿ ಕೆಂಪು ಚಟ್ನಿ ಆ ಕೆಂಪದು ಮೆಣ್ಸಿನಕಾಯಿ ಬರ್ತಾವಲ್ಲ ಆ ಸೀಝನ್ ವೀಝಲ್ಲಿ ಕೆಂಪು ಮೆಣ್ಸಿನ್ಕಾಯಿ ಅದರದ್ದು ಕೆಂಪು ಖಾರ ಮಾಡ್ತೀವಿ ಆಮೇಲೆ ಸೌತಿ ಕಾಯಿ ಅದೆಲ್ಲ ಹಾಕಿ ಕೋಸಂಬರಿ ಮಾಡ್ತೀವಿ ಮೊಸ್ರು ಕಲ್ಸ್ತಿವಿ ಪಲಾವು ಮಾಡ್ತೀವಿ ಮತ್ತು ಈವನ್ನು ಪುದೀನಾ ಕು ಇದರದ್ದು ಪಾಲಕು ಪನ್ನೀರು ನೀವೆಲ್ಲಪ ಪ ಈ ಥರದು ಫುಡೆಲ್ಲ ಇದು ಇದು ಇದುನು ಮಾಡ್ತೀನಿ ಅದುನು ಮಾ ಅವುನ್ನು ಮಾಡ್ತೀವಿ ಅಂದರೆ ಈ ಥರ ತಿನ್ಬೇಕಾದವರಿಗೆ ಹೀಗೂ ಮಾಡ್ಕೊಡ್ತೀವಿ ಮಕ್ಳಿಗೆ ಇಷ್ಟ ಪಡುದೂ ಪನ್ನೀರು ಪಾಲಕು ಪನ್ನೀರು ಇರ್ಬೋದು ಆಮೇಲೆ ಪರೋಟ ಇರ್ಬೌದು ಮತ್ತು ಇಂಥವೆಲ್ಲ ಮಾಡ್ತರೆ ಬಟ್ ಜಾಸ್ತಿ ಮಾಡಲ್ಲ ಮಕ್ಳಿಗೆ ಏನು ಇಷ್ಟನೋ ಅವತ್ತು ಏನು ಬೇಕು ಅನಿಸ್ತೈತೋ ಮಕ್ಕಳಿಗೆ ನಾವು ಮಾಡಿಕೊಡ್ತೀವಿ ಇದ್ದಿದ್ದು ಸಮಯದಲ್ಲೆಲ್ಲ ನಾವು ಮಾಡ್ಕೊಡ್ತೀವಿ ಮತ್ತು ಸಾಯಂಕಲ ಅಂದರೆ ಸ್ನ್ಯಾಕ್ಸು ಇದು ಬರ್ತೈತಿ ಸ್ನ್ಯಾಕ್ಸು ಒಳಗೆ ಅಂತಂದ್ರ ಆ ಸ್ನಾಕ್ಸ್ ಒಳ್ಗ ನಾವು ಗಿರ್ಮಿಟ್ ಮಾಡ್ತೀವಿ ಆಮೇಲೆ ಅವಲಕ್ಕಿ ಮಾಡ್ತೀವಿ ಸಾಯಂಕಲ ಸ್ವಲ್ಪ ಪೇಪರ್ ಅವಲಕ್ಕಿ ಅಂತ ಮಾಡ್ತೀವಿ ಜಸ್ಟ್ ನೀರು ಮುಟ್ಟಿಸ್ದಂಗ ಸಲ್ಪ ನಿಂಬೆ ಹಣ್ಣು ಅದೆಲ್ಲ ಹಾಕಿ ಅದಂತು ಸಿಕ್ಕಾಪಟ್ಟೆ ಇಷ್ಟಾಪಟ್ಟು ತಿಂತಾರೆ ನಮ್ಮ ಮನೆಯಾಗೆ ಅಂದ್ರಾ ಪೇಪರ್ ಅವ್ಲಕ್ಕಿಗೆ ಸ್ವಲ್ಪ ಒಗ್ಗರಣಿ ಎಲ್ಲಾ ನೀಟಗೆ ಒಗ್ಗರಣಿ ಮಾಡ್ಕೊಂಡು ಸ್ವಲ್ಪ ಅದನ್ನ ಕಲಿಸಿ ನಿಂಬೆ ಹಣ್ಣು ಹಿಂಡಿ ಅದರ್ ಮ್ಯಾಲೆ ಸ್ವಲ್ಪ ಹಸಿ ಉಳಾಗಡ್ಡಿ ಅದೆಲ್ಲ ಹಾಕಿ ಕೊಡ್ತೀವಿ ಅದು ಅದನಂತು ಸಿಕ್ಕಾಪಟ್ಟಿ ಇಷ್ಟಪಟ್ಟು ತಿಂತರೆ ನಮ್ಮ ಮನ್ಯಾಗೆ ಭಾಳ ಪ್ರೀತಿಯಿಂದ ತಿಂತಾರ ಅದಕ್ಕೆ ಅದನ್ನ ಜಾಸ್ತಿ ಮಾಡ್ತೀನಿ ಆಮೇಲೆ ಮಿರ್ಚಿ ಅಂತೂ ಅದು ಇದರ ಮೆಣ್ಶಿನ್ಕಾಯಿ ಬರ್ತವು ಈಗ ಈಗೆಲ್ಲ ಸೀಝನ್ ವೈಝ್ ಮೆಣ್ಶಿನ್ಕಾಯಿ ಬರ್ತವು ಬಾಡ್ಗಿ ಮೆಣ್ಶಿನ್ಕಾಯಿ ಬರ್ತವು ಆ ಮೆಣ್ಶಿನ್ಕಾಯಲ್ಲೆ ಅವ್ರ್ಗೆ ಅದನ್ನ ಇದನ್ನ ಮಾಡ್ತೀನಿ ಆ ಮೆಣ್ಶಿನ್ಕಾಯಲ್ಲೇ ಮಿರ್ಚಿ ಮಾಡ್ತೀವಿ ನಾವು ಮಿರ್ಚಿನು ಭಾಳ ಟೇಸ್ಟ್ ಆಗ್ತದ ನನ್ನ ಕೈಯಾಂಗ ಮಿರ್ಚಿ ಎಲ್ಲಾರು ಇಷ್ಟಪಟ್ಟು ತಿಂತಾರ ಅದನ್ನ ಮಿರ್ಚಿನು ಮತ್ತು ಹಿರಿಕಾಯಿ ಎಣ್ಗಾಯಿ ಮಾಡ್ತೀನಿ ಮಾಡ್ತೀವಿ ಹಿರಿಕಾಯಿ ಎಣ್ಗಾಯಿ ಅಂತ ಎಲ್ಲ ಈ ಬದ್ನಿಕಾಯಿ ಎಣ್ಗಾಯಿ ಮತ್ತು ದೊಣ್ ಮೆಣ್ಶಿನ್ಕಾಯಿ ಎಣ್ಗಾಯಿ ಮಾಡ್ತೀವಿ ಅದನ್ನು ಭಾಳ್ ಇಷ್ಟಪಡ್ತಾರ ನಮ್ಮ ಮನ್ಯಾಗೆ ಎಲ್ಲಾ ಎಲ್ಲಾ ತಿಂತಾರೆ ಮತ್ತು ನಾನು ಬೆಳಗ್ಗೆ ಎದ್ದು ಮೊದಲೇ ನಾವು ಟಿಫಿನ್ಕ್ಕಿಂತಾನೂ ನಮ್ಮ ಮನ್ಯಾಗೆ ಅಡಿಗೆ ಇದು ರೊಟ್ಟಿ ರೊಟ್ಟಿ ಒಂದು ಕಾಳು ಪಲ್ಯ ಮತ್ತು ಒಂದು ಏನಾದರು ತರಕಾರಿ ಮಾಡಿ ಮೊಸರು ಚಟ್ನಿ ಹಾಕ್ಕೊಂಡು ರೊಟ್ಟಿನ ತಿಂದ್ಬಿಡ್ತೀವಿ ಟಿಫಿನ್ ಏನು ಮಾಡಂಗಿಲ್ಲ ಟಿಫಿನ್ ಅಂತಂದರೆ ನಾವು ಸಾಯಂಕಲನ ಟಿಫಿನ್ ಮಾಡ್ಕೊಳೋದು ಟಿಫಿನ್ ತಿನ್ನುದು ಅಷ್ಟು ಇಷ್ಟ ಪಡ್ತರ ಮನ್ಯಾಗ ಅಡ್ಗೀ ಮತ್ತು ಏನು ಅಂತಂದರೆ ಅಡಿಗಿ ಒಳಗೆ ವರೈಟಿ ಪುಂಡಿ ಪಲ್ಲೆ ಮಾಡ್ತೀವಿ ನಾವು ಪುಂಡಿ ಪಲ್ಲೇನು ಚೆನ್ನಾಗ್ ಮಾಡ್ತೀವಿ ಪುಂಡಿ ಪಲ್ಯ ಅಂದ್ರೆ ಈ ಕಡೆ ಎಲ್ಲಾ ಹೆಸರು ಬ್ಯಾಳೆ ಈ ಅಲ್ಸಂದಿ ಎಲ್ಸಂದಿ ಕಾಳು ಮತ್ತೇ ಕಡ್ಲಿ ಬ್ಯಾಳಿ ಇಂತದ್ರಾಗ ಹಾಕಿ ಮಾಡ್ತರ ಬಟ್ ನಾವು ಅದ್ರಾಗ ಮಾಡಂಗಿಲ್ಲ ನಾವು ಏನು ಮಡ್ತೀವಿ ನಮ್ಮ ಶೈಲಿ ಒಳಗನ ಮಾಡ್ತೀನಿ ನಾನು ಅಂದ್ರ ಯಾವ ಥರ ಮಾಡ್ತಿವಿ ಅಂತಂದ್ರೆ ಪುಂಡಿ ಪಲ್ಲೆ ಕುದಿಸಿ ಅದಕ್ಕೆನ ಇದು ವಾ ಒಣ ಜೋ ಇದು ರೊಟ್ಟಿದು ಹಿಟ್ಟಿನ ರೊಟ್ಟಿದು ಇದು ಜ್ವಾಳದ ನುಚ್ಚ್ ಇರ್ತೈತಲ್ಲಾ ಜ್ವಾಳದ ನುಚ್ಚ್ ಹಾಕಿ ಮಾಡ್ತೀವಿ ಅದಂತು ಭಾಳ ಚಲೋ ಆಗ್ತೈತಿ ಅದ್ರ ಜೊತೆಗೆ ಪುಂಡಿ ಪಲ್ಲೆದ ಜೊತೆಗೆ ನಾವು ಮೆನ್ಸಿಂದು ಖಾರ ಮಾಡ್ತೀನಿ ಮೆಣ್ಶಿನಕಾಯಿ ಹಸಿಮೆಣ್ಶಿಕಾಯನ ಕುದಿಸಿ ಹುರಿದು ಕುದಿಸಿ ಅದ್ನ ಅದರ ಜೊತೆಗೆ ತಿನ್ನಾಕೆ ಅಂತೇಳಿನ ಅದನಾ ಮಾಡ್ತೀವಿ ಅಂದ್ರಾ ಅದು ಖಾ ಅದು ಪುಂಡಿ ಪಲ್ಲೆದ ಜೊತೆ ತಿನ್ನಾಕ ಅದು ಅದು ತುಂಬ ಚೆನ್ನಾಗ್ ಇರ್ತೈತಿ ಇನ್ಮ್ಯಾಗ ಅದು ಅದರ ಜೊತಿಗೆ ಅದನ್ನ ಮಾಡ್ತೆನಿ ಮತ್ತು ಮೂಲಂಗಿ ಮೊಸ್ ಮೂಲಂಗಿ ಎರ್ಜಿ ಉಳಾಗಡ್ಡಿ ಇದು ಎಲ್ಲ ಹಾಕಿ ಸೌತೆ ಕಾಯಿ ಹಾಕಿ ಮೊಸ್ರು ಹಾಕಿ ಅದನ್ನ ಕಲಿಸಿ ಅದನ್ನ ಮಾಡ್ತೆನಿ ಅಂದ್ರ ಫುಡ್ ಒಳಗೆ ನಾ ಊಟದ ಒಳಗಂತು ಅಡ್ಗಿ ಒಳಗೆ ಎಲ್ಲಾ ಡಿಫ್ರೆಂಟ್ ಮಾಡ್ತೆನಿ ಯೂಟೂಬು ಅಂತಂದರೆ ಯೂಟೂಬು ಇವಾಗ ನೋಡ್ತಿದ್ದೀನಿ ಇವಾಗ ಅಂದರೆ ಈ ಒಂದು ನಾಲ್ಕು ವರ್ಷ ಐದು ವರ್ಷ ಆಗಿರ್ಬೋದು ಬಟ್ ಯೂಟೂಬ್ನ್ಯಾಗ ಏನು ನೋಡ್ತೀವಿ ಅಂತಂದರೆ ಇವು ಫಾಸ್ಟ್ ಫುಡ್ ಕೇಳ್ತವೆ ಮಕ್ಳು ಏ ಏನಾದರು ವರೈಟಿ ಮಾಡಾಕ್ಕ ಅದು ಕೇಳ್ತರ ಯೂಟೂಬಲ್ಲಿ ನೋಡ್ಕೊಂಡೇ ಮಾಡಬೇಕು ಅಂತ್ಹೇಳಿ ಅವಾಗ ನಾನು ಯೂಟೂಬಲ್ಲಿ ಕೆಲ್ವೊಂದನ್ನ ನೋಡ್ಕೊತಿನಿ ಎಲ್ಲಾನೂ ಅಂತಿಲ್ಲ ಕೆಲ್ವೊಂದು ನನಗೆ ಬರ್ದಂತವು ಮತ್ತು ಬ್ರೆಡ್ ಟೋಸ್ಟ್ ಇರ್ಬೋದು ಆವು ಇವು ಇಂತವ್ ಏನೋ ಆಮೇಲೇ ಈಗ ಪನ್ನೀರ್ ಒಳಗೆ ವರೈಟಿ ಮಾಡ್ತರ ಅದು ವೆರೈಟಿ ಇರ್ಬೋದು ಒಂಥರ ಯಾವುದೋ ಗ್ರೇವಿ ಇರ್ಬೋದು ಕೊಬ್ಬರೀದು ಕೊಬ್ಬರಿ ಸಾಂಬಾರು ಮಾಡ್ತರಲ್ಲಾ ಆ ಥರ ಕೊಬ್ಬರೀದು ಒಂದು ಏನೋ ಗ್ರೇವಿ ಇರ್ಬೋದು ಇಂತವು ಮಾತ್ರ ನಾನು ಯೂಟೂಬ್ ನೋಡ್ತೀನಿ ಯಾವಾಗು ಆಯಿತು ಇಂತವಷ್ಟೆ ನೋಡ್ತೀನಿ ಕೆಲ್ವೊಂದು ನೋಡಲ್ಲ ಮತ್ತು ಇದು ಮೋಮೋಸ್ ಅಂತ ಬರ್ತವು ಆವೆಲ್ಲ ನನ್ಗ ಅಷ್ಟು ಮಾಡಾಕೆ ಬತ್ ಗೊತ್ತಾಗಂಗಿಲ್ಲ ಅಂತೇಳಿ ನೋಡ್ಕೊಂಡಿರ್ತೀನಿ ಕೆಲ್ವೊಂದು ಸರೆ ಅದು ಬಿಟ್ರಾ ಜಾಸ್ತಿ ಏನು ಯೂಟೂಬಲ್ಲಿ ನೋಡಲ್ಲ ನಾನು ಏನು ಮಾಡಿದರೂನು ನಾನು ನನ್ನ ಸ್ವ ಇಚ್ಛೆಯಿಂದ ನಾನು ನನ್ ನನಗೇನು ಮಾಡಬೇಕು ಇವತ್ತು ಅನಿಸ್ತೈತೋ ಅದನ್ನ ನಾನು ಮಾಡ್ಕೊಡ್ತೀನಿ ಅಂದ್ರು ದಿಢೀರ್ ಡಿಸಿಷನ್ ತಗೊತಿನಿ ನಾನು ಅಂದರೆ ಪ್ಲ್ಯಾನ್ ಇಲ್ಲ ನೈಟು ಪ್ಲ್ಯಾನ್ ಮಾಡ್ಕೊಂಡು ಮಾರ್ನಿಂಗ್ ಮಾಡೋ ಪ್ಲ್ಯಾನ್ ಇಲ್ಲ ಬೆಳಗ್ಗೆ ಎದ್ದು ನಾನು ಏನು ಮಾಡಬೇಕು ನಾನು ದೋಸೆ ಇಡ್ಲಿ ಹಾಕಿದ್ರ ಮಾತ್ರ ಪ್ಲ್ಯಾನು ಉಳ್ಕದಕೆಲ್ಲ ಏನು ಅಂತ ಬರಿ ಪ್ಲ್ಯಾನ್ ಮಾಡ್ಕೊಳಂಗೆ ಇಲ್ಲ ಬೆಳಗ್ಗೆ ನನ್ಗ ಏನು ಅನ್ಸುತ್ತೊ ಯಾವುದು ನನ್ಗ ಈಝಿ ಅನ್ಸುತ್ತೋ ಆಗ ಇಷ್ಟಾಪಟ್ಟು ಮಕ್ಳ ತಿಂತಾರ ಮನೆಯವ್ರ ತಿಂತಾರ ಅದನ್ನ ನಾನು ಮಾಡಿಟ್ಟು ಆಫೀಸ್ಗೆ ಹೋಗ್ತೀನಿ ನಾನು ಆಲ್ಮೋಸ್ಟ್ ಮಾಡುದು ಜ್ವಾಳದ ರೊಟ್ಟಿ ಜೋಳದ ರೊಟ್ಟಿ ಕಾಳು ಪಲ್ಯ ಹಿಟ್ಟಿನ ಪಲ್ಲೆ ಜುನ್ಕ ಮಾಡ್ತೀವಿ ನಾವು ಜುನ್ಕಾನ ಜುನ್ಕುದ ವಡೆ ಅಂತ ಮಾಡ್ತೀವಿ ಜುನ್ಕುದ ವಡೆ ಅಂತಂದ್ರೆ ಭಾಳ ಭಾಳ ಇಷ್ಟ ಅದ ಕೊರ್ದು ಮಾಡ್ತೀವಿ ಅದನ್ನ ತಿನ್ನಾಕೆ ಇಷ್ಟ ಪಡ್ತಾರೆ ಒಂದು ಕಾಳು ಪಲ್ಯ ಮಾಡ್ಕೊಳ್ತೀನಿ ಜುನ್ಕ ಪಲ್ಯ ಮಾಡ್ಕೊತೀನಿ ಮಾಡ್ಕೊಂಡು ಹೋಗ್ಬಿಡ್ತಿನಿ ಮತ್ತು ಅಂದರೆ ಏನೋ ಅಂತಾ ವರೈಟಿ ಅಂತಂದರೆ ಒಂಥರ ಒಂದುವರೆ ಐಟಮ್ ಮಾಡಿದ್ದೀವಿ ಚಟ್ನಿ ಪುಡಿಗಳಂತು ಕಂಪಲ್ಸರಿ ಬೇಕು ನಮ್ಮ ಮನೆಯಾಗ ಈ ಶೇಂಗ ಚಟ್ನಿ ಇರ್ಬೋದು ಹುರಳಿ ಚಟ್ನಿ ಇರ್ಬೋದು ಆಮೇಲೆ ಪುಟಾಣಿ ಚಟ್ನಿ ಇರ್ಬೋದು ಅಗಸ್ಸಿ ಚಟ್ನಿ ಇರ್ಬೋದು ಈ ಥರ ಎಲ್ಲಾವನ್ನು ಮಾಡ್ತೀವಿ ಎಲ್ಲ ಚಟ್ನಿ ಪುಡಿಗಳು ಇರ್ತವು ಉಪ್ಪಿನ್ಕಾಯನ್ನು ನಾವೇ ಹಾಕೊಳ್ತೀವಿ ನಾ ಎಲ್ಲೂ ವರೈಟಿ ಹೊರಗಡೆಯಿಂದ ತರಂಗಿಲ್ಲ ಮನೆಯಲ್ಲೆ ಮಾಡ್ಕೊತಿನಿ ಬಳ ಸಂಡ್ಗಿ ಹಪ್ಪಳ ಎಲ್ಲ ನಾನೇ ಮಾಡ್ಕೊತೀನಿ ಯಾವುದು ಹೊರಗಡೆಯಿಂದ ತರಂಗಿಲ್ಲ ನಾನು ಎಲ್ಲವನ್ನು ನಾನೇ ಮಾಡ್ಕೊತೀನಿ ಒಳಕ ಮೆಣ್ಶಿನಕಾಯಿಂದ ಹಿಡ್ಕೊಂಡು ಎಲ್ಲನು ನಾನೇ ಮಾಡ್ಕೋತಿನಿ